ಹಾಂ ಹೌದು ನಾವು ನಾವಿಲ್ಲಿ ಮಸಾಜನ್ನು ಮಾಡ್ತೇವೆ ಹಾಂ ನಿಮ್ಮ

ಆಂ ಹೌದು ಹಾಂ ನೀವು ಇದಕ್ಕಿಂತ ಹಾಂ ಹೇಳಿ ಹಾಂ ನಮ್ಮದರಲ್ಲಿ ಮುಖದ್ದುಂಟು ಮುಖದ್ದೆಂದ್ರೆ ಯಾಕೆ ಮಾಡ್ತಾರೆ ಅಂತೀಗ ಒಬ್ಬರೊಬ್ರಿಗೆ ಮುಖದಲ್ಲೆಲ್ಲ ಜಾಸ್ತಿ ಪೊಕ್ಕೆಯೆಲ್ಲ ಆಗುತ್ತೆ ಅವರಿಗೆ ಮುಖ ಅವ್ರದ್ದು ಹೊಳಪಾಗಿರೋಲ್ಲ ಮತ್ತೆ ಅದಕ್ಕೆಲ್ಲನೂ ತಗೊಳ್ತಾರೆ ಮಸಾಜ್ ಮುಖದ್ದು ಮಿತಿ ಕಾಲು ಕೈ ಕಾಲು ಉಂಟು ಅದೂ ಯಾಕೆಂದರೆ ಕೈ ನೋವು ಕಾಲು ನೋವಿಗೆ ಅದು ತಗೊಳ್ತಾರೆ ಆಮೇಲೆ ಫುಲ್ ಒಂದು ಶರೀರದ್ದು ಇದೆ ಅದು ಎಲ್ಲ ಫು ಅದು ಒಂದು ಒಂಬತ್ತರಿಂದ ಹತ್ತರ ತನಕ ಬರುತ್ತೆ ಒಂಬತ್ತರಿಂದ ಹತ್ತು ಸಾವಿರ ತನಕ ಬರುತ್ತೆ ಅಂದರೆ ನಮ್ಮನ್ನ ಅದರಲ್ಲಿ ಎಲ್ಲ ಸೇರಿ ಬರೋದು ಅಂದರೆ ಅದು ಕೈ ಕಾಲು ಬರುತ್ತೆ ಮುಖನೂ ಬರುತ್ತೆ ಆಮೇಲೆ ನಿಮಗೆ ಅದು ತಲೆ ತಲೆ ಮೇಲೆ ಎಣ್ಣೆ ಹಾಕ್ತೀವಿ ಅದು ನಿಮಗೆ ತಲೆನೋವಿದ್ದರೆ ಅದೆಲ್ಲ ಮತ್ತು ಅದರಿಂದ ನಿಮಗೆ ಔಷಧಿಯೆಲ್ಲ ಕೊಡ್ತೀವಿ ಹಾಂ ಮತ್ತು ನೀವು

ಹಾಂ ಹೌದು ಯಾಕೆಂದರೆ ನಮಗೆ ಜನ ಇರ್ತಾರಲ್ಲ ನಾವು ಅವರ ಈಗ ಶರೀರದ ಒಂದು ಜನ ಸ್ವಲ್ಪ ಜಾಸ್ತಿ ಆಗುತ್ತೆ ಕಾಲು ಕೈಯ್ಯಂದ್ರೆ ಒಂದು ಎರಡು ಎರಡು ಜನ ಸಾಕಾಗುತ್ತೆ ನಮಗೆ ಅಂದರೆ ಇಲ್ಲಿ ಉಡುಪಿಯಲ್ಲಿ ಹತ್ತಿರ ಇರೋ ಜನನೆಲ್ಲ ತಗೊಳ್ಳೋದು ಒಂದೇ ಸರ್ತಿ ಎಲ್ಲ ಜನನ್ನೂ ಕರೆಯೋಲ್ಲ ನೀವು ಯಾವ ಥರ ಹೇಳ್ತೀರೊ ಆ ತರ ಜನನ ಕರಿತೇವೆ ಮತ್ತು ನಿಮಗೆ ಯಾವ್ದು ಯಾವ್ದು ಔಷಧಿ ಬೇಕು ಅದನ್ನೆಲ್ಲ ನಾವು ಮೊದಲೇ ತಂದಿಡ್ತೇವೆ ಹ್ಞೂ ಆ ಥರ ಹ್ಞೂ ಹಾಂ ಆಯಿತು ನಾನೂ ಹತ್ತು ಗಂಟೆ ತಗೊಳ್ತೇನೆ ಮತ್ತು ನೀವೂ ಇದು ಮಸಾಜ್ ಆದ್ಮೇಲೆ ಬೇಕಾದ್ರೆ ಅದು ಸ್ನಾನ ಎಲ್ಲ ಮಾಡಿ ಆಮೇಲೆ ಹೋದರೂ ಹೋಗ್ಬೋದು ಯಾಕೆಂದ್ರೆ ಅದ್ರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ಕಾಸಾಗುತ್ತೆ ಸ್ವಲ್ಪ ಕಟ್ಬೇಕಾಗುತ್ತೆ ಮತ್ತೆ ನೀವು ಇಲ್ಲ ನಾರ್ಮಲ್ ಅಂದರೆ ನಾರ್ಮಲ್ ಹೌದೌದು ಮೊದಲು ಮೊದಲೆಲ್ಲ ಹಾಂ ಹೌದು ಹಂಗಾದ್ರೆ ನಿಮ್ಮ ನೀವೀಗ ನೀವು ಬರಬೇಕಾದ್ರೆ ನಂಗೊಂದು ಹೇಳಬನ್ನಿ ಹಾಂ ಆಯಿತು ಧನ್ಯವಾದ ಹಾಂ ಧನ್ಯವಾದ